ನಮ್ಮ ಗದಗಿನ ಗದ್ ಗದಗಿನ ನಮ್ಮ ಗದಗ ಡಿಸ್ಟ್ರಿಕ್ಕಿನಲ್ಲಿರುವ ಸುಂದರವಾದ ನೈಸರ್ಗಿಕ ಪ್ರದೇಶವನ್ನು ನಾವು ಹೇಳಬೇಕಂದರೆ ಕಪ್ಪತ್ತ ಗುಡ್ಡ ಕಪ್ಪತ್ತ ಗುಡ್ಡ ನಮ್ಮ ಗದಗಿನಿಂದ ನಮಗೆ ಗದಗ ನಂತರ ಟ್ವೆಂಟಿ ಇಪ್ಪತ್ತೈದು ಕಿಲೋಮೀಟರ್ ಇದೆ ಇದು ಗದಗ ನಂತರ ಪಾಪನಾಶಿ ಅಡಿಶಾಪುರ ಪಾಪನಾಶಿ ಹಾಗೂ ಕದಂಪುರ ಡೋಣಿ ಹಾಗೂ ಡೋಣಿ ತಾಂಡ ಈ ಥರವಾಗಿ ಹೋಗ್ಬೌದು ಅಲ್ಲಿ ನಿಮಗೆ ಉತ್ತಮವಾದ ಒಂದು ಕಾಡಿನ ಕಾಡು ಪ್ರದೇಶವು ಸಿಗುತ್ತದೆ ಅಲ್ಲಿ ನಿಮಗೆ ನಿಮಗೆ ನಮಗೆ ಒಂಥರಾ ನೈಸರ್ಗಿಕವಾದ ಪ್ರದೇಶ ಅಂತ ಹೇಳ್ಬೌದು ಕಪ್ಪತ್ತ ಗುಡ್ಡ ಅರಣ್ಯ ಪ್ರದೇಶವೂ ಇದೆ ಹಾಗೂ ಅಲ್ಲಿ ಬಯಲು ಪ್ರದೇಶಗಳಿದೆ ಹಾಗೂ ಪರ್ವತಗಳು ಪರ್ವತಗಳ ಶ್ರೇಣಿ ಅಂತ ಹೇಳ್ಬೌದು ನಾವು ಕಪ್ಪತ್ತ ಗುಡ್ಡ ಕಪ್ಪತ್ತ ಗುಡ್ಡವು ಒಂದು ಉತ್ತಮವಾದ ನೈಸರ್ಗಿಕ ಜಾಗವಾಗಿ ನಮ್ಮ ಕರ್ನಾಟಕದಲ್ಲಿ

ನಿಮಗೆ ಅಲ್ಲಿಂದ ಮುಂದೆ ಒಂದು ಐದು ಕಿಲೋಮೀಟರ್ ಒಂದು ಹತ್ತು ಕಿಲೋಮೀಟ್ರ್ ಹೋದ್ರೆ ನಿಮಗೆ ನಮ್ಗೆ ತುಂಗಭದ್ರಾ ರಿವರ್ ಸಿಗುತ್ತದೆ ನದಿ ಸಿಗುತ್ತದೆ ತುಂಗಭದ್ರಾ ನದಿಯಲ್ಲಿ ನೀವು ನಮ್ಗೆ ತುಂಗಭದ್ರಾ ನದಿಯಲ್ ನಿಂತರೆ ನಾವು ಗದಗಿನಲ್ಲಿ ಕುಡೀಲಿಕ್ಕೆ ಹಾಗೂ ಕೃಷಿ ಮಾಡಲಿಕ್ಕೆ ಆ ನದಿಗಿಂತ ನಮಗೆ ಒಂದು ಉತ್ತಮವಾದ ನಿ ನೀರಿದೆ ಇರುತ್ತದೆ ಹನ್ನೆ ನಮಗೆ ವರ್ಷವಿಡೀ ನಿಮಗೆ ಅದೇ ನಿ ನದಿಯಿಂದ ನಾವು ವರ್ಷವಿಡೀ ನೀರನ್ನು ಉಪಯೋಗ ಉಪಯೋಗಿಸುತ್ತೇವೆ ತುಂಗಭದ್ರಾ ರಿವರ್ಸ್ ಅದು ಉಗಮ ಸ್ಥಾನ ಬಂದುಬಿಟ್ಟು ಶಿವಮೊಗ್ಗ ಡಿಸ್ಟಿಕ್ಕು ಅಲ್ಲಿಂದ ಅದು ನೀರು ಹರಿದು ಬರ್ತಾ ಇದೆ ನಮ್ಮ ಕರ್ನಾಟಕದಲ್ಲಿ ತುಂಗಭದ್ರಾ ರಿವರು ತುಂಗಭದ್ರಾ ಬಂದುಬಿಟ್ಟು ನಮ್ಮ ಗದಗ ಡಿಸ್ಟಿಕ್ ಹಾಗೂ ಕೊಪ್ಪಳ ಡಿಸ್ಟಿಕ್ ಹಾಗೂ ಬಳ್ಳಾರಿ ಡಿಸ್ಟಿಕ್ ಅವ್ರಿಗೂ ಅನ್ನು ಆ ನೀರನ್ನು ಶಿವಮೊಗ್ಗ ಡಿಸ್ಟಿಕ್ ಅಲ್ಲಿಂದ ಯೂಸ್ ಮಾಡ್ತಾ ಇದ್ದಾರೆ ಎಲ್ಲರೂ ತುಂಗಭದ್ರಾ ರಿವರ್ ಅಂದರೂ ಅದು ನದಿ ನಮಗೆ ಒಳ್ಳೆಯ ನೀರು ಅಂತ ಹೇಳ್ಬೌದು ಈ ಕಡೆ ನಮ್ಮ ಕೆರೆಗಳು ಬಂದು ಬಿಟ್ಟು ಅಂದರೆ ನಮ್ಮ ಗದಗಿನಲ್ಲಿ ಒಂದು ಭೀಷ್ಮ ಕೆರೆ ಇದೆ ನಮ್ಗೆ ಭೀಷ್ಮ ಕೆರೇಲಿ ನಮ್ಮದೊಂದು ಸ್ ಒಂದು ಬಸವಣ್ಣನ ಮೂರ್ತಿ ಇದೆ ಆ ಬಸವಣ್ಣನ ಮೂರ್ತಿ ಎಷ್ಟೋ ಭಾಳ ಎಷ್ಟೊ ಪ್ ಎಷ್ಟೋ ಒಂದು ದೊಡ್ಡ ದೊಡ್ಡ ಮೂರ್ತಿ ಇದೆ ಅದನ್ನು ನೋಡಲು ಜನ ಬರ್ತಾ ಇರ್ತಾರೆ ಹಾಗೂ ನಮ್ಮ ಗದಗಿನಲ್ಲಿ ನೀ ಸಮೀಪ ಇರುವ ಒಂದು ಇನ್ನೊಂದು ಪ್ರದೇಶ ಅಂದರೆ ಗದಗ ಜೂ ಅಂತ್ಹೇಳಿ ಅದು ಬಿಂಕದಕಟ್ಟೆ ಜೂ ಅಂತ್ಹೇಳ್ಬೌದು ಪ್ರಾಣಿ ಸಂಗ್ರಹಾಲಯ ಇದೆ ಆ ಪ್ರಾಣಿ ಸಂಗ್ರಹಾಲಯವನ್ನು ನೋಡಲು ಎಲ್ಲ ಕಡೆಯಿಂದ ಜನ ಬರ್ತಾ ಇದ್ದಾರೆ ಆ ಪ್ರಾಣಿ ಸಂಗ್ರಹಾಲಯದಲ್ಲಿ ನಿಮಗೆ ಎಲ್ಲ ಪ್ರಾಣಿಗಳು ಸಿಗ್ತವೆ ಹುಲಿಗಳು ಸಿಂಹಗಳು ಹಾಗೂ ಚಿರತೆಗಳು ಹಾಗೂ ಎಲ್ಲ ಆಟ ಆಡಲಿಕ್ಕೆ ಒಳ್ಳೆಯ ಪ್ಲೇಸ್ ಇದೆ ಹಾಗೂ ಅಲ್ಲೇ ಬಂದು ಬಿಟ್ಟು ಸಾಲು ಮರದ ತಿಮ್ಮಕ್ಕ ಅಂತ್ಹೇಳಿ ಒಂದು ಉದ್ಯಾನವನ ಇದೆ ಆ ಉದ್ಯಾನವನವನ್ನು ನೋಡಲಿಕ್ಕೆ ಜನಗಳು ತುಂಬ ಜನಗಳು ಬರ್ತಾ ಇದ್ದಾರೆ ಹಾಗೂ ಬಯಲು ಪ್ರದೇಶ ಭೂಮಿ ಅಂದರೆ ನಿಮಗೆ ಹೇಳ್ಬೌದು ಅಂದರೆ ಈ ಥರ ಶಿರಹಟ್ಟಿ ಕಡೆ ಶಿರಹಟ್ಟಿ ಹಾಗೂ ಲಕ್ಷ್ಮೇಶ್ವರ ಕಡೆ ಎಲ್ಲ ಬಯಲು ಬರ್ತವೆ ಅಂತ್ಹೇಳ್ಬೌದು ಹಾಗೂ ಇನ್ನೊಂದು ಕೆರೆ ಬರ್ತದೆ ನಮ್ಮ ಗದಗ ಡಿಸ್ಟಿಕ್ಕಿನಲ್ಲಿ ಮಾಗಡಿ ಕೆರೆ ಅಂತ್ಹೇಳಿ ಆ ಮಾಗಡಿ ಕೆರೇಲಿ ಒಂದು ಒಳ್ಳೆಯ ಒಂದು ಪಕ್ಶಿಧಾಮವನ್ನು ಮಾಡಿದ್ದಾರೆ ಆ ಪಕ್ಷಿಧಾಮವನ್ನು ನೋಡಲಿಕ್ಕೆ ನಮ್ಮ ಎಲ್ಲ ಎಲ್ಲ ರಾಜ್ಯಾದ್ಯಂತ ಹಾಗೂ ಹೊರ ಹೊರ ಹೊರ ದೇಶದಿಂದ ಫಾರಿನರ್ಸ್ ಕೂಡ ಬಂದು ನೋಡ್ಕೊಂಡು ಹೋಗ್ತಾ ಇದ್ದಾರೆ ಅದು ಒಳ್ಳೆಯ ಉತ್ತಮವಾದ ನಮ್ಮ ಗದಗ ಡಿಸ್ಟಿಕ್ಕಿನಲ್ಲಿ ಮಾಗಡಿ ಕೆರೆಯು ಒಂದು ಉತ್ತಮವಾದ ಕೆರೆ ಅನ್ನೋದು ಪಕ್ಷಿಧಾಮ ಅಲ್ಲಿಯೂ ಪಕ್ಷಿಧಾಮ ಇದೆ ಅಂತ್ಹೇಳ್ಬೌದು ಹಾಗೂ ಕೆರೆಗಳು ಭಾಳ ಇದೆ ನಮ್ಮ ಗದಗ ಡಿಸ್ಟಿಕ್ಕಿನಲ್ಲಿ ಒಂದು ಮುಳುಗುದ್ನಿ ಕೆರೆ ಇದೆ ಹಾಗೂ ಎಲ್ಲ ಕಡೆ ಹೋದ್ರು ಒಂದು ಹಳ್ಳಿ ಅಲ್ಲಿ ಸುತ್ತ ಮುತ್ತಲೂ ಹಳ್ಳಿ ಕಡೆ ಹಳ್ಳಿ ಕಡೆ ಹೋದ್ರೆ ಈಗ ಕೂಡ ಕ ಒಂದೊಂದು ಹಳ್ಳಿಗಳಲ್ಲಿ ಕೆರೆಗಳು ಕೆರೆಗಳ ನೀರನ್ನೇ ಯೂಸ್ ಮಾಡ್ತಿದ್ದಾರೆ ಕುಡೀಲಿಕ್ಕೆ ಅಲ್ಲಿ ನೀರಿನ ವ್ಯವಸ್ಥೆಯೇ ಸಿಗ್ತಾ ಇಲ್ಲ ಹಾಗೂ ಅವರು ಕೆರೆಗಳ ನೀರಿನಿಂದಲೇ ತಮ್ಮ ಆರೋಗ್ಯ ಸೌಂದರ್ಯವನ್ನು ಕಾಪಾಡಿಕೊಂಡಿದ್ದಾರೆ ಹಳೆ ಜನ ಹಳ್ಳಿ ಜನ ಎಲ್ಲ ಒಂದು ಕೆರೆಗಳಿಂದ ನೀರು ನೀರು ನಿಂತರೆ ನಾವು ಅಷ್ಟು ಜನ ಉತ್ತಮವಾದ ಆರೋಗ್ಯವನ್ನು ಇಟ್ಕೊಂಡಿದ್ದಾರೆ ಈಗೆಲ್ಲ ನಾವು ಪಿಲ್ಟ್ರ್ ನೀರು ಬಂದು ಅದನ್ನು ಕುಡೀತ ಇದ್ದೀವಿ ಅವರೆಲ್ಲ ಅದೇ ನೀರು ಕುಡಿದು ಜೀವನ ಮಾಡ್ತಾ ಇದ್ದಾರೆ ಕೆರೆಗಳ ನೀರು ಕುಡ್ದು ಅಂತ್ಹೇಳ್ಬೌದು ಪರ್ವತಗಳ ಶ್ರೇಣಿ ಇದು ಪರ್ವತಗಳ ಶ್ರೇಣಿ ಅಂತ್ಹೇಳಿ ನಮ್ಮ ಕಪ್ಪತ್ತ ಗುಡ್ಡವನ್ನು ಕರಿತಾ ಇದ್ದರು ಹಾಗೂ ಇದೆಲ್ಲ ನಮಗೆ ಬಯಲು ಪ್ರದೇಶ ಅಂದರೆ ಈ ಥರ ಒಳ್ಳೆಯ ಜೂ ಅಂತ ಬರ್ತದೆ ನಮ್ಮ ಕಡೆ ಗದಗಿನಲ್ಲಿ ಕೂಡ ನಮಗೆ ಒಳ್ಳೆಯ ಜ ಹಿಸ್ಟೋರಿಕಲ್ ಪ್ಲೇಸ್ ಕೂಡ ಇವೆ ಜಕಣಾಚಾರಿ ಕಟ್ಟಿದ ಗುಡಿಗಳಿವೆ ಹಾಗೂ ಲಕ್ಕುಂಡಿ ಹೋದಾಗೆಲ್ಲ ಲಕ್ಕುಂಡಿ ಕಡೆ ಹೋದ್ರೆ ಅಲ್ಲಿ ಜಕಣಾಚಾರ್ಯಗಳು ಜಕಣಾಚಾರ್ಯ ಅವರು ಕಟ್ಟಿದ ಇಸ್ಟೋರಿಕಲ್ ಪ್ಲೇಸುಗಳಿವೆ ನಮ್ಮ ಗದಗಿನಲ್ಲಿ ಕೂಡ ನಿಮಗೆ ತ್ರಿಕೂಟೇಶ್ವರ ಗುಡಿ ವೀರ ನಾರಾಯಣ ಗುಡಿ ಹಾಗೂ ಸೋಮೇಶ್ವರ ಗುಡಿ ಈ ಥರನಾದ ಮೂರು ನಾಲ್ಕು ಐದು ಆರು ಥರ ಗುಡಿಗಳಿವೆ ಒಳ್ಳೆಯ ಐತಿಹಾಸಿಕ ಗುಳಿಗಳು ಗುಡಿಗಳಿವೆ ಹಾಗೂ ಲಕ್ಕುಂಡಿಯಲ್ಲಿ ಹೋದ್ರೆ ಒಂದುನೂರ ಒಂದು ಗುಡಿಗಳು ಸಿಕ್ತದೆ ನಮಗೆ ಐತಿಹಾಸಿಕ ಗುಳಿಗಳು ಹಾಗೂ ಒಂದಲ್ಲಿ ಒಂದುನೂರ ಒಂದು ಬಾವಿಗಳು ಸಿಗುತ್ತವೆ ಅಂತೆ ಒಂದುನೂರ ಒಂದು ದ್ ಗುಡಿಗಳಿವೆ ಅಂತೆ ಅಂತ್ಹೇಳ್ತಾ ಇದ್ದಾರೆ ಅದು ಇದೆ ಹಂಡ್ರೆಡ್ ಪರ್ಸೆಂಟ್ ಹೇಳ್ಬೋದು ಲಕ್ಕುಂಡಿಯಲ್ಲಿ ಅಲ್ಲಿ ಐತಿಹಾಸಿಕ ಪ್ರದೇಶ ಐತಿಹಾಸಿಕ ಲಕ್ಕುಂಡಿ ಉತ್ಸವ ಅಂತ ಕೂಡ ಮಾಡ್ತಾ ಇದ್ದಾರೆ ಅಲ್ಲಿ ಈಗ ಹೇಗೆ ನಮ್ಮ ಹಂಪಿಯಲ್ಲಿ ಒಂದು ಉತ್ಸವನ ಮಾಡುತ್ತಲ್ಲ ಅದೇ ಥರ ನಾವು ನಮ್ಮ ಲಕ್ಕುಂಡಿ ಅಲ್ಲಿ ಕೂಡ ಒಂದು ಉತ್ಸವ ಮಾಡ್ತಾರೆ ಲಕ್ಕುಂಡಿ ಉತ್ಸವ ಅಂತ್ಹೇಳಿ ಅದು ಒಂದು ಐತಿಚಾ ಐತಿಹಾಸಿಕ ಪ್ಲೇಸ್ ಅಂತ ಹೇಳ್ಬೌದು ಅದೇ ಥರವಾಗಿ ನಮ್ಮ ಗದಗ ಒಂದು ಒಳ್ಳೆಯ ನೈಸರ್ಗಿಕ ಕು ನೈಸರ್ಗಿಕದಿಂದ ಕೂಡಿದ ಒಂದು ಪ್ರದೇಶ ಅಂತ ಹೇಳಬೌದು ಇಲ್ಲಿ ಗುಡ್ಡ ಗುಡ್ಡಗಳು ಇವೆ ಹಾಗೂ ಈ ಕಡೆ ಬೆಳದಡಿಯ ಕಡೆ ನಾಗಾವಿ ಕಡೆ ಜಲ ಶಂಕರ ಅಂತ್ಹೋದ್ರೆ ಅಲ್ಲೊಂದು ದೇವಸ್ಥಾನ ಇದೆ ಹಾಗೂ ನಾಗಾವಿ ಕಡೆ ಎಲ್ಲ ಗಲ್ಲ ಗುಡ್ಡಗಳು ಗುಡ್ಡ ಪ್ರದೇಶಗಳಿಂದ ಪರ್ವತಗಳಿಂದ ಕೂಡಿದ ಸ ಪರ್ವತಗಳಿಂದ ಕೂಡಿದ ಒಂದು ತಾಲೂಕು ಅಂತ ಹೇಳ್ಬೌದು ನಮ್ಮ ಗದಗ ಗ ಗಜೇಂದ್ರ ಗಡ ಹೋದ್ರೆ ಅಲ್ಲಿ ನಿಮಗೆ ಒಳ್ಳೆಯ ಒಂದು ಕಾಲ ಕಾಲೇಶ್ವರ ಅಂತ ಒಂದು ದೇವಸ್ಥಾನ ಇದೆ ಅಲ್ಲಿ ಕೂಡ ದೊಡ್ಡದು ಒಂದು ಪರ್ವತ ಶ್ರೇಣಿ ಇದೆ ಅಲ್ಲಿ ಕೂಡ ಹೇಳ್ಬೌದು ಮತ್ತು ನಿಮ್ಗೆ ಹೇಳಬೇಕಂದ್ರೆ ನರಗುಂದಕ್ಕೆ ಹೋ ನರಗುಂದಕ್ಕೋದರೂ ಅದು ನಮ್ಮ ಗದಗ ಡಿಸ್ಟಿಕ್ಕೆ ಬರ್ತದೆ ಅದು ಕೂಡ ಅದು ಒಳ್ಳೆಯ ಒಳ್ಳೆಯ ಪ್ಲೇಸು ಹಾಗೂ ಹುಲಕೋಟಿ ಕಡೆ ಹೋದ್ರೆ ನಮ್ಗೆ ಒಳ್ಳೆಯ ಒಂದು ಉತ್ತಮವಾದ ಭೂಮಿ ಸಿಗುತ್ತದೆ ಅಲ್ಲೆಲ್ಲ ನಮ್ಮ ಕೆಂಪು ಭೂಮಿ ಅಂದರೆ ಸಿಗೋದು ಹುಲಕೋಟಿಯಲ್ಲಿ ಒಳ್ಳೆಯ ಕೃಷಿ ಮಾಡಲಿಕ್ಕೆ ಅಲ್ಲಿಯ ನಮಗೆ ಇದು ಒಳ್ಳೆಯ ಅಂದರೆ ತೋಟವನ್ನು ಮಾಡಲಿಕ್ಕೆ ನಮಗೆ ಉತ್ತಮವಾದ ಭೂಮಿ ಅಂದರೆ ನಮಗೆ ಈ ಕಡೆ ಹುಲಕೋಟಿ ಕಡೆ ಸಿಗುತ್ತದೆ ಬಯಲು ಪ್ರದೇಶ ಅಂತ ಅದಕ್ಕೆಲ್ಲ ಅದು ನೀರು ನೀರಾವರಿ ಭಾಳ ಅನುಕೂಲ ಆಗಿದೆ ಅದೇ ರೀತಿ ಈ ಕಡೆ ಹೋದರೆ ನಾವು ಶಿರಹಟ್ಟಿ ಕಡೆ ಹೋದ್ರೂ ಕೂಡ ನಮಗೆ ಅಲ್ಲಿ ಉತ್ತಮವಾದ ಬೆಳೆಗಳನ್ನು ಬೆಳೆಯುವುದು ಅಲ್ಲಿ ತೋಟಗಳನ್ನು ಮಾಡ್ತಾ ಇದ್ದಾರೆ ಹಾಗೂ ನಮ್ಮದು ಈ ಕಡೆ ಗುಡ್ಡಗಾಡುಗಳಿಂದ ಕೂಡಿದ ಪ್ರದೇಶ ಅಂತ ಹೇಳ್ಬೌದು ನಮ್ಮದು ಗದಗ ಡಿಸ್ಟಿಕ್ಕು ಒಳ್ಳೆಯ ಒಂದು ಅರಣ್ಯ ಹಾಗೂ ನೈಸರ್ಗಿಕವಾಗಿ ಸೌಂದರ್ಯದಿಂದ ಕೂಡಿದ ಒಂದು ನಮ್ಮ ಗದಗ ಡಿಸ್ಟಿಕ್ ಒಂದು ಒಳ್ಳೆಯ ನೈಸರ್ಗಿಕದಿಂದ ಕೂಡಿರುವ ಒಂದು ಗದಗ ಡಿಸ್ಟಿಕ್ ಅಂತ ನಿಸರ್ಗದ ನೈಸರ್ಗಿಕವಾದ ಒಂದು ಸೌಂದರ್ಯದಿಂದ ಕೂಡಿರುವ ಒಂದು ತ ತಾಲೂಕು ಅಂತ ಹೇಳ್ಬೌದು ನನ್ನ ನನ್ನ ಪ್ರಕಾರ ಗದಗ ಈಸ್ ಎ ನೈಸ್ ನೆ ನೈಸರ್ಗಿಕ ಸೌಂದಯಕ್ಕೆ ಪ್ರಿಯವಾಗಿರುವ ಒಂದು ಜಾಗ ಅಂತ ನಾವು ಗದಗವನ್ನು ಕರೀಬೌದು